ಬರವಣಿಗೆ ಅದ್ರ ಬಗ್ಗೆ ಹೇಳ್ಬೇಕು ಅಂದರೆ ನನಗೆ ಬರಿಬೇಕು ಅಂದರೆ ತುಂಬ ಇಷ್ಟ ಎಷ್ಟು ಕೊಟ್ರೂ ಬರಿತೀನಿ ನಾವು ತುಂಬ ಇಷ್ಟ ಪಡೋದು ಅಂದರೆ ಗಾಳಿ ಚೆನ್ನಾಗಿ ಇರಬೇಕು ವೆದರ್ ಚೆನ್ನಾಗಿದ್ದರೆ ಬರೆಯೋದಕ್ಕೆ ಸ್ವಲ್ಪ ಫ್ರೆಶ್ ಮೂಡಲ್ಲಿ ಇರುತ್ತೆ ಬರಿಬೋದು ರೂಮು ರೂಮಲ್ಲಿ ಸಿಂಗಲ್ಲಾಗಿ ಕೂತ್ಕೊಂಡು ಬರೀಬೇಕು ಯಾಕಂದರೆ ಬೇಗ ಬೇಗ ಮುಗಿಸ್ಬೇಕು ಅಂದರೆ ಸಿಂಗಲ್ಲಾಗಿ ಕೂತ್ಕೊಂಡು ಬರೀಬೇಕು ಅಂತ ಇಷ್ಟ ಪಡ್ತೀವಿ ಅಂಥ ಸ್ಥಳಗಳಲ್ಲಿ ಕೂತ್ಕೊಂಡು ಬರೀಬೇಕು ಅಂದರೆ ಇಷ್ಟಪಡ್ತೀವಿ ಸಿಂಗಲ್ಲಾಗಿ ಒಂದು ರೂಮಲ್ಲಿ ಗಾಳಿ ವಾತಾವರಣ ಚೆನ್ನಾಗಿರಬೇಕು ನಿದ್ದೆ ಬರೋ ಹಂಗೆ ಇರಬಾರ್ದು ಆ ಥರ ಇದ್ದು ಬರೀಬೇಕು ಅಂದರೆ ತುಂಬ ಇಷ್ಟಪಡ್ತೀವಿ ಜಾಸ್ತಿ ನಾವು ಬರೀಯೋದೇ ಕ್ಲಾಸ್ರೂಮ್ಸಲ್ಲಿ ಬರೀತೀವಿ ಮತ್ತೇನಾದ್ರೂ ಅಸೈನ್ಮೆಂಟ್ಸ್ ಕೊಟ್ಟರೆ ಹೋಮ್ವರ್ಕ್ ಕೊಟ್ಟರೆ ಬಂದು ಮನೇಲಿ ಬರೀತೀವಿ ಅಸೈನ್ಮೆಂಟ್ ಕೊಟ್ಟರೆ ಮನೇಲಿ ಕೂತ್ಕೊಂಡು ಸಿಂಗಲ್ಲಾಗಿ ರೂಮಲ್ಲಿ ಕೂತ್ಕೊಂಡು ಸುಮ್ಮನಲ್ಲಿ ಕೂತ್ಕೊಂಡು ಬರೀಯೋಕೆ ಇಷ್ಟ ಪಡ್ತೀವಿ ಜಾಸ್ತಿ ನಮಗೆ ವರ್ಕ್ ಪ್ರೆಶರ್ ಆಗೋದೇ ಅಸೈನ್ಮೆಂಟ್ ಕೊಟ್ಟಾಗ ಮತ್ತು ಕ್ಲಾಸಲ್ಲಿ ಏನೇನು ಪಾಠ ಮಾಡ್ತಿರ್ತಾರೆ ಅವಾಗ ಬರಿಬೊ ಬರಿತೀವಿ ನಾವು ಜಾಸ್ತಿ ಬರಿಯೋದೇ ಅಸೈನ್ಮೆಂಟ್ಗಳು ಮತ್ತು ಏನಾದ್ರೂ ಪ್ರಾಜೆಕ್ಟ್ ಕೊಟ್ಟಾಗ ಬರಿತೀವಿ ಜಾಸ್ತಿ ನಾವು ಬರಿಯೋದೇ ಪ್ರಾಜೆಕ್ಟ್ಸ್ ಮತ್ತು ಅಸೈನ್ಮೆಂಟ್ಸ್ ಈಗ ನಾವು ಎಂ ಬಿ ಎ ಮಾಡ್ತಿರೋದರಿಂದ ಜಾಸ್ತಿ ನಾವು ಬರೀತಾ ಇರೋದೇ ಅಸೈನ್ಮೆಂಟು ಹವ್ಯಾಸ ಅಂದರೆ ನನಗೆ ಬರಿಯೋದಂದರೆ ತುಂಬ ಇಷ್ಟ ರೂಮಲ್ಲಿ ಕೂತ್ಕೊಂಡು ಬರಿತೀನಿ ಕಾಲೇಜಲ್ಲಿ ಲೈಬ್ರರಿಲಿ ಲಾನಲ್ಲಿ ಎಲ್ಲ ಕೂತ್ಕೊಂಡು ಬರೀತಾ ಇರ್ತೀವಿ ನಾವು ಸಾಮಾನ್ಯವಾಗಿ ಹೇಳ್ಬೇಕು ಅಂದರೆ ನಾವು ಜಾಸ್ತಿ ಕ್ಲಾಸ್ರೂಮ್ಸಲ್ಲೇ ಪಾಠ ಏನು ಮಾಡ್ತಾ ಇರ್ತಾರೆ ಮತ್ತು ಪ್ರೊಬ್ಲಮೆಟಿಕ್ ಅವುನ್ನ ಬರೆಸ್ತಾರೆ ಪಾಠ ಏನು ಮಾಡ್ತಾ ಇರ್ತಾರೆ ಅದನ್ನು ಕೇಳಿಸ್ಕೊಂಡು ನಮಗೆ ಅದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದರೆ ಅದನ್ನ ನಾವು ಮೆನ್ಶನ್ ಮಾಡ್ಕೊತೀವಿ ಮತ್ತು ಪ್ರಾಬ್ಲಮೆಟಿಕ್ ಅಂದರೆ ಅದು ನಾರ್ಮಲ್ಲಾಗಿ ಬರೀಲೇಬೇಕು ಪ್ರಾಬ್ಲಮ್ಸ್ ವರ್ಕೌಟ್ ಮಾಡಲೇಬೇಕು ಅವಾಗ ಜಾಸ್ತಿ ನಾವು ಜಾಸ್ತಿ ಬರಿತೀವಿ ಮತ್ತು ಅಸೈನ್ಮೆಂಟ್ ಕೊಡ್ತಾರೆ ಒಂದೊಂದು ಮೊಡ್ಯೂಲು ಮುಗಿದಾಗ ಅಸೈನ್ಮೆಂಟ್ ಕೊಡ್ತಾರೆ ಅದನ್ನು ಬರೆದು ನಾವು ತೋರಿಸ್ತೀವಿ ನೆಟ್ಟಲ್ಲೆಲ್ಲ ಸರ್ಚ್ ಮಾಡಿ ಬರೆದು ಸಬ್ಮಿಟ್ ಮಾಡಬೇಕು ಇಂಥ ಡೇಟ್ ಅಂತ ಫಿಕ್ಸ್ ಮಾಡ್ತಾರೆ ಅಷ್ಟರಲ್ಲಿ ಬರೆದು ಸಬ್ಮಿಟ್ ಮಾಡಬೇಕು ಮತ್ತು ಪ್ರಾಜೆಕ್ಟ್ ಕೊಡ್ತಾರೆ ಮತ್ತು ರಿಸರ್ಚ್ ಡಿಸೈನ್ಸ್ ಮೆಥ ರಿಸರ್ಚಿಂಗ್ ಕೊಟ್ಟಿದ್ದರು ಅದು ಕೂಡ ಬರೆದು ಕೊಡಿ ಅಂತ ಹೇಳಿದ್ರು ಆ ಥರ ಪ್ರಾಜೆಕ್ಟ್ಸ್ ಎಲ್ಲ ಮಾಡಿಕೊಡ್ತೀವಿ ನನಗೆ ಬರವಣಿಗೆ ಅಂದರೆ ತುಂಬ ಇಷ್ಟ ನಾ ಒಬ್ಬಳೇ ಕೂತ್ಕೊಂಡು ಬರೀಬೇಕು ಅಂತ ಇಷ್ಟಪಡ್ತೀನಿ ಕಾಲೇಜ್ಗೆ ಹೋದಾಗ ಫ್ರೆಂಡ್ಸೆಲ್ಲ ಮಾತಾಡ್ಕೊಂಡು ಬರೀಬೇಕು ಅಂತ ಇಷ್ಟಪಡು ನಾವು ಜಾಸ್ತಿ ಲೈಬ್ರೆರಿಲಿ ಕೂತ್ಕೊಂಡು ಬರಿತೀವಿ ಕ್ಲಾಸ್ರೂಮ್ಸಲ್ಲಿ ಲಾನಲ್ಲಿ ಕೂತ್ಕೊಂಡು ಬರೀತಾ ಇರ್ತೀವಿ ಈ ಜಾಗ್ದಲ್ಲಿ ಈ ಸ್ಥಳ್ದಲ್ಲಿ ಮಾತ್ರ ಜಾಸ್ತಿ ನಾವು ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಲಾನ್ ಲೈಬ್ರೆರಿ ಮತ್ತು ಕ್ಲಾಸ್ರೂಮು ಏಕೆ ಅಂದರೆ ಲಾನ್ನಲ್ಲಿ ಕೂತ್ಕೊಂಡರೆ ನಾವೇ ಮಾತಾಡಿಕೊಂಡು ನಮ್ಗೆ ಏನು ಬೇಕು ಇನ್ಫಾರ್ಮೇಶನ್ ಸರ್ಚ್ ಮಾಡಿಕೊಂಡು ಅಸೈನ್ಮೆಂಟ್ಸ್ ಆಗಲಿ ಏನೇ ಆಗಲಿ ಬರೀತೀವಿ ಲೈಬ್ರೆರಿಲಿ ಪ್ರಶಾಂತವಾಗಿ ಮಾತಾಡಬಾರ್ದಲ್ಲಿ ವಿಶಾ ತ್ರಿವಾಗಿರುತ್ತೆ ಏನು ಸೌಂಡ್ ಇರೋಲ್ಲ ಮಾತಾಡ್ದ್ರೆ ಅವ್ರು ಬೈತಾರೆ ಅದಕ್ಕೋಸ್ಕರ ಅಲ್ಲಿ ಕಂಫರ್ಟಬಲ್ ಆಗಿರುತ್ತೆ ಬರಿಯೋದಕ್ಕಾಗಲಿ ಓದೋದಕ್ಕಾಗ್ಲಿ ಅಲ್ಲಿ ತುಂಬ ಕಂಫರ್ಟಬಲ್ ಆಗಿರುತ್ತೆ ಅಲ್ಲೂ ಕೂಡ ಬರೀಬೋದು ಇನ್ನೇನ್ನು ಕ್ಲಾಸ್ರೂಮ್ಸಲ್ಲಿ ಬೇಂಚ್ ಇರುತ್ತೆ ಬೆಂಚ್ ಮೇಲೆ ಕೂತ್ಕೊಂಡು ಬರಿಯೋಕ್ಕೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಯಾರ್ದೂ ಡಿಸ್ಟರ್ಬೆನ್ಸ್ ಇಲ್ಲ ಅಂದರೆ ಅಲ್ಲೂ ಕೂಡ ಬರೀಬೋದು ಫ್ರೆಂಡ್ಸ್ ಇದ್ದರೆ ಅವ್ರ ಹತ್ತಿರ ಡಿಸ್ಕಸ್ ಮಾಡ್ಕಂಡು ಏನು ಬರೀಬೋದು ಏನು ಟಾಪಿಕ್ ಬರಿಬೋದು ಅಂತ ಡಿಸ್ಕಸ್ ಮಾಡೆಲ್ಲ ಬರೀಬೋದು ಎಲ್ಪ್ಫುಲ್ ಆಗಿರುತ್ತೆ